ಇವತ್ತು ನಾನು ಕೆ ಎಫ್ ಸಿಯಿಂದ ಒಂದು ಬಕೆಟ್ ಚಿಕನ್ನು ಒಂದು ಚಿಕನ್ ರೋಲ್ ವೆಜ್ ಬರ್ಗರ್ ಕೋಂಬೊ ಫಿಂಗರ್ ಚಿಪ್ಸ್ ಪೆಪ್ಸಿ ಎಲ್ಲ ಆರ್ಡ್ರು ಮಾಡಿ ಒಂದು ಗಂಟೆ ಮೇಲಾಗಿದೆ ನಾನು ನನ್ನ ಬ್ಯಾಂಕ್ ಖಾತೆಯಿಂದ ಆನ್ಲೈನ್ ಪೇಮೆಂಟ್ ಕೂಡ ಮಾಡಿದ್ದೇನೆ ಆದರೆ ಇದುವರೆಗೂ ನನಗೆ ಊಟ ತಲುಪಿಲ್ಲ ಕಾರಣ ಏನು ಎಂದು ಕೇಳಿ ನಾನು ನನಗೆ ಅಲೋಟಾಗಿರುವ ಡೆಲಿವರಿ ಬಾಯ್ಗೆ ಫೋನ್ ಮಾಡಿದರು ಅವನು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಇದು ಒಂದು ಗಂಟೆಗಿಂತ ಹೆಚ್ಚಾಗಿದೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ ತಾವು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಾನು ಎಷ್ಟು ಸಲ ಆರ್ಡ್ರು ಮಾಡಿದರೂ ಈ ರೀತಿ ಯಾವತ್ತೂ ನನಗೆ ಆಗಿಲ್ಲ ಆದ್ದರಿಂದ ಇದು ಮೊದಲ ಅನುಭವ ನನಗೆ ಟೈಮ್ನಲ್ಲಿ ಅರ್ಧ ಗಂಟೆಯಲ್ಲಿ ಡೆಲಿವರಿ ಮಾಡ್ತೀನಿ ಅಂತ ಹೇಳಿ ಇನ್ನೂ ಅರವತ್ತು ನಿಮಷದ ಮೇಲಾಯಿತು ಇನ್ನೂ ಡೆಲಿವರಿ ಆಗಿಲ್ಲ ನಾವು ಒಂದು ಕೆಲಸದ ಮಧ್ಯ ಲಂಚ್ ಬ್ರೇಕ್ನಲ್ಲಿ ಬರುವಂತೆ ಆರ್ಡ್ರು ಮಾಡ್ಕೊಳ್ತೀವಿ ಆದರೆ ಈ ರೀತಿ ಮಾಡಿದರೆ ನಮಗೆ ತುಂಬ ಕಷ್ಟ ಆಗುತ್ತೆ ತಾವು ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ನಾನು ಆರ್ಡ್ರ್ ಮಾಡಿರೋ ಫುಡ್ನ ಬೇಗ ಕಳಿಸುವಂತೆ ಮಾಡಿ ಈ ರೀತಿ ಮುಂದೆ ಎಂದೂ ಆಗದಂತೆ ನೋಡಿಕೊಳ್ಳಿ ನಾನು ಬೆಂಗ್ಳೂರಿನಲ್ಲಿದ್ದಾಗಲೂ ಆರ್ಡ್ರು ಮಾಡಿದ್ದೀನಿ ಕೋಲಾರದಲ್ಲಿದ್ದಾಗಲೂ ಆರ್ಡ್ರು ಮಾಡಿದ್ದೀನಿ ನನಗೆ ಎಲ್ಲ ಫುಡ್ ಆ್ಯಪ್ಗಳ ಬಗ್ಗೆ ಪರಿಚಯ ಚೆನ್ನಾಗಿದೆ ಆದರೆ ಈ ರೀತಿಯ ಅನುಭವ ಆಗುತ್ತಿರೋದು ಇದೇ ಮೊದಲು ಇದಕ್ಕೆ ಮುಂಚೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಎಲ್ಲವೂ ಕ ಸರಿಯಾದ ಸಮಯಕ್ಕೆ ಬಂದು ತಲುಪ್ತಾಯಿತ್ತು ಈ ರೀತಿ ಆಗಿರುವ ಕಾರಣವನ್ನು ನೀವು ಆದಷ್ಟು ಬೇಗ ಕಂಡುಹಿಡಿದು ವಿಳಂಬವನ್ನು ಮತ್ತೆ ಆಗದಂತೆ ತಡೆಯಿರಿ